ಅಡುಗೆ ಮನೆಯ ಸ್ವಚ್ಛತೆ ಬಗ್ಗೆ ಹೇಳ್ತೀನ್ರಿ ಅಡಿಗೆ ಮನೆಯ ಸ್ವಚ್ಛತೆ ಅಂದ್ರೆ ಅಡುಗೆ ಮನೆಯನ್ನು ನೀಟಾಗಿ ನೀಟಾಗಿಟ್ಟುಕೊಳ್ಳುವುದು ಯಾವ ಸಾಮಗ್ರಿಗಳನ್ನು ಯಾವ ವಸ್ತುವನ್ನು ಎಲ್ಲಿ ಇಡ್ಬೇಕಂತಂದು ಜೋಡಣೆ ಮಾಡಿ ಅದನ್ನ ಭಾಳ ಒಂದು ಅಚ್ಚುಕಟ್ಟಿನಲ್ಲಿ ಮಾಡ್ತಿವ್ರಿ ನಾವು ಅದು ಏನಂದ್ರ ಈ ನಾವು ಎಷ್ಟ್ ಅಡ್ಗಿ ಮನಿ ನೀಟಾಗ್ ಇಟ್ಕೊಂತಿವಿ ನಮ್ಗ ಅಷ್ಟ್ ಊಟಕ್ಕ ಆತು ಏನೋ ಅಡ್ಗಿ ಮಾಡಿದ್ರು ನಮ್ಗ ಎಲ್ಲಾ ಸ್ವಚ್ಚತೆ ಇರ್ತೈತಿ ನಾವು ಅಡ್ಗಿ ಮನೆ ನೀಟಾಗಿ ಇಟ್ಕೊಲಿಲ್ಲಾ ಅಂದ್ರೆ ನಮ್ಗೆ ಅದು ಊಟ ಸರಿ ಅನ್ಸಲ್ಲ ಊಟ ಮಾಡಕ್ಕೆ ಒಲ್ಲೆ ಅನ್ತೈತಿ ಏನ್ಪಾ ಇವ್ರ ಮನೆ ಸ್ವಚ್ಛಿಲ್ಲ ಇಲ್ಲ ಕುಂದ್ರಾಕೆ ಆಗಂಗಿಲ್ಲ ನಿಂದ್ರಾಕ ಆಗಂಗಿಲ್ಲ ಅಂತ ಭಾಳ ಒಂಥರ ಯಾರೋ ಗೆಸ್ಟ್ಗಳು ಬಂದ್ರು ಅಂದ್ರೆ ಭಾಳ ಒಂಥರ ನೋವಿನಿಂದ ಹೇಳ್ತಾರೆ ಏಯ್ ಇವ್ರ ಮನೆ ಸ್ವಚ್ಛತೆ ಇಲ್ಲ ಇವರು ಮನೆಯಾಗೆ ಅಡ್ಗಿ ಮನೆಯಾಗ ಒಟ್ಟು ನೀಟ್ನೆಸ್ ಇಲ್ಲ ಏನು ಇಲ್ಲ ಒಟ್ಟು ಒಂದು ಏನೋ ಅಂದರೂನು ಅವರು ಸ್ವಚ್ಛತೆ ಕಡಿಮೆ ಅದಾರ ಭಾಳ ಇವರಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳಕೆ ಆಗಂಗಿಲ್ಲ ಇವ್ರ ಮನೆ ಸ್ವಚ್ಛ ಇಲ್ಲಾಂತಂದು ಏನೋ ಮಾತಾಡ್ಕೊಳ್ತಾರಲ್ಲ ಅನ್ಬಾರ್ದು ಅಂತ್ಹೇಳಿ ನಾವು ಅಡ್ಗಿ ಮನೆಯನ್ನ ಭಾಳ ನೀಟ್ ಒಂದು ವಾರಕ್ಕೊಮ್ಮೆ ಎಲ್ಲ ಡಬ್ಬಿ ಅಥ್ವಾ ಬಾಂಡೆ ಅವನ್ನೆಲ್ಲ ಒರೆಸಿ ದಬ್ಬಾಕ್ತೀವಿ ರೀ ಆಮೇಲೆ ಹೊಳ್ಳಿ ಸೊ ದಿನ ಅಡ್ಗಿ ಮಾಡಿದ ವಸ್ತುವನ್ನು ನೀಟಾಗಿಟ್ಟುಕೊಂಡು ಅದರಲ್ಲಿ ಇರಿಬಿ ಬಾರದಂತೆ ನೋಡಿಕೊಳ್ಳಬೇಕ್ರಿ ನಾವು ಯಾಕಂದ್ರೆ ಇರುವಿ ಏನೋ ನಾವು ಸ್ವಚ್ಛತೆ ಮಾಡೋ ಹೊತ್ನ್ಯಾಗ ಅದರಲ್ಲಿ ಇರುವೆ ಬರ್ಬೇಕಂತಂದ್ರೆ ಅದಕ್ಕೆ ಕಾರ್ಣ ಬೇಕಲ್ಲ ಅದರಲ್ಲಿ ನಾವು ಏನೋ ಒಂದು ಅಡಿಗೆ ಮಾಡೋ ಟೈಮ್ನಲ್ಲಿ ಅದನ್ನ ಸ ಸಕ್ರಿ ಆಯಿತು ಬೆಲ್ಲವಾಯಿತು ತಳಗ ಹಾಕಿದ್ರೆ ಅದು ಇರುವೆ ಬಂದು ಕಾಡ್ತಿರ್ತವು ಆ ಇರುವೆ ಬರದಂತೆ ನೋಡ್ಕೊಬೇಕಂದ್ರೆ ಈಗ ನಾವೇನೋವ್ ಅಡಿಗೆ ಮಾಡೋ ಹೊತ್ನ್ಯಾಗ ಅದು ಬೀಳದಂತೆ ನೋಡ್ಕೊಬೇಕು ಇಲ್ಲಾ ಅದು ಬ್ಯಾಡ ಅಂತಂದ್ರೆ ಒಂದು ಟೈಮ್ ಬಿತ್ತಂದ್ರೆ ಅದನ್ನ ಓಡ್ಸಾಕ್ಕೆ ಅಮ್ನಗಾ ಇರ್ಬಿ ಓಡ್ಸಾಕೆ ಒಂದು ಲಕ್ಷ್ಮಣ ರೇಖೆ ಅಂತ ಇರುತ್ತೆ ಆ ಲಕ್ಷ್ಮಣ ರೇಖೆ ಬರ್ಕೊಂಡು ಅದನ್ನ ಅಡ್ಗಿ ಮನೆ ನೀಟಾಗಿ ಇಟ್ಕೊಬೇಕ್ರಿ ನೀಟಾಗಿ ಇಟ್ಕೊಳ್ದಿಂದ ಅದು ಭಾಳ ಒಂಥರ ಸ್ವಚ್ಛತೆ ಅನಿಸ್ತೈತಿ ಯಾರೋ ಹೊರಗ್ಲಿಂದ ಬೀಗ್ರು ಬಂದ್ರು ಅಂದು ಅವ್ರ್ಗೆ ನೋಡಾಕ್ಕ ಮನ್ಸಿಗೆ ಭಾಳ ಹಿತ ಅನಿಸ್ತೈತಿ ನೋಡ್ರಿ ಇವರು ನೋಡಿದ್ರೆ ಹೆಂಗೆ ಅದಾರ ಬೈತಾಕಿ ಮಂದಿ ಹೊಲಕ್ಕೆ ಹೊಕ್ಕರ ಬರ್ತಾರೆ ಆದರು ಎಷ್ಟು ಚಂದಾಗಿ ನೀಟಾಗಿ ಮನೆ ಇಟ್ಟಾರೆ ನೋಡ್ರಿ ಇವ್ರು ಅಡ್ಗಿ ಮನೆನ ಅಂತಾರೆ ಅದಕ್ಕೆ ನಾವು ಅಡ್ಗಿ ಮನೆ ಅಂದ್ರೆ ನಮಗೆ ಭಾಳ ಒಂದು ಪ್ರೀತಿ ಅದ ಅಡಿಗೆ ಮನೆಯಿಂದ ನಾವು ಎಲ್ಲ ಸಾಮಗ್ರಿಗಳನ್ನ ಅಲ್ಲಿಂದನೇ ನಾವು ಊಟಕ್ಕೆ ಬೇಕಾಗೋ ವಸ್ತುಗಳನ್ನ ಅಲ್ಲಿಂದನೇ ಮಾಡಬೇಕು ನಾವು ಅದನ್ನ ನೀಟಾಗೆ ಇಟ್ಕೊಂಡ್ವಿ ಅಂದರೆ ನಮ್ಗೆ ಭಾಳ ಇದು ಅನಿಸ್ತೈತಿ ಅದನ್ನೇನು ನಾವು ಅದನ್ನ ಸ್ವಚ್ಛತೆ ಇಟ್ಕೊಲಿಲ್ಲಾಂದ್ರೆ ಏನು ಅನಿಸ್ತೈತಿ ಅಂದ್ರೆ ಅಡಿಗೆ ಮಾಡಿದ್ದು ನಮ್ಮದು ಉಣ್ಣಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಏನ್ಪ ಇದು ಇಷ್ಟೊಂದು ಅಡ್ಗಿ ಮನೆ ಹರ್ವೈತಿ ಇದ್ರೊಳಗೆ ಹೆಂಗೆ ಊಟ ಮಾಡ್ಬೇಕು ನಾವು ಅಂತ ಅಂದು ಭಾಳ ಒಂದು ಮನ್ಸಿಗೆ ಬೇಜಾರು ಆಕತ್ತಿ ಆ ಬೇಜಾರ ತಡೆಯಕಾಗಂಗಿಲ್ಪಾ ಬ್ಯಾಡ ಅಂತ ಅಂದ್ರೆ ಈಗ ಏನೋ ಒಂದು ಇರುಳ್ಯ ಇಲಿ ಬಂದು ಇಲಿ ಬಂದು ಎಲ್ಲೆ ಒಂದು ಗುದ್ದಿದ್ಪಾ ಅಂತಂದ್ರೆ ಇಲಿ ಬಂದು ಏನು ಮಾಡುತ್ತಂದ್ರೆ ಅವ್ನ ಒಂಥರ ವಾಝಿನಿಂದ ಗೆಬ್ರ್ದಂಗ ಮಾಡ್ತೈತಿ ಅದಕ್ಕೆ ಸಮಾಧಾನ ಆಗಂಗಿಲ್ಲ ಏನ್ಪ ನಮ್ಮ ಮನೆಯಾಗೆ ಇಲಿ ಐತಿ ಯಾರ್ರರ ಮನೆಗೆ ಬೀಗ್ರು ಬಂದ್ರು ಅಂದ್ರೆ ಭಾಳ ಒಂಥರ ಮನ್ಸಿಗೆ ಇದು ಅನ್ನಂಗೆ ಅನಿಸ್ತೈತಿ ಏನ್ಪಾ ಇವರು ಮನ್ಯಾಗ ಇಲಿ ಇರಿಬಿ ಎಲ್ಲಾ ಜೊಂಡ್ಗೆ ಇವ್ನೆಲ್ಲ ಸಾಕೊಂಡಾರ ಇವರು ನೀಟಗಿಲ್ಲ ಮನೆನ ಒಟ್ಟ ಸ್ವಚ್ಛತೆ ಇಟ್ಕೊಂಡಿಲ್ಲ ಅಡ್ಗಿ ಮನೆನ ಅದಕ್ಕೆ ಇವ್ರು ಏನು ಹೇಳ್ಬೇಕಪ್ಪಾ ಅಂತ ಅಂದ್ರೆ ನಮ್ಗೆ ಭಾಳ ಒಂದು ಇವ್ರ ಮನ್ಯಾಗ ಏನು ನಾವು ಏನು ಕೊಟ್ಟರು ಒಂದು ಕಪ್ ಚಾ ಕೊಟ್ಟರೂ ಕುಡ್ಯಾಕ ಮನಸಿಲ್ಲ ಅಂತ ಅನ್ಕೊಬೊ ಅನ್ಕೊಳ್ತಾರ ಅಂತ್ಹೇಳಿ ನಾವು ಭಾಳ ಒಂದು ಇದರ್ಲಿಂದ ಮಾಡ್ಕೊಳ್ತೀವಿ ಅದಕ್ಕೆ ನಾವು ಅಡ್ಗಿ ಮನೆ ಸ್ವಚ್ಛ ಇಟ್ಕೊಳ್ತೀವಿ ಈಗ ನಮ್ಮ ಮನೆಯಲ್ಲಿ ಬಾತ್ರೂಮ್ ಇರುತ್ತೆ ಅದಕ್ಕೆ ಏನೋ ನಾವು ಸ್ವಚ್ಛತೆ ಮಾಡ್ಬೇಕಂದ್ರೆ ಅದಕ್ಕೆ ಪಿನೈಲು ಆಮೇಲೆ ಆ್ಯಸಿಡ್ ಹಾಕಿ ತೊಳೆದು ಸೊಪ್ಪಿನ ಪುಡಿ ಹಾಕಿ ಬ್ರಷ್ ಹಾಕಿ ತಿಕ್ಕಿದ್ವಿ ಅಂದ್ರೆ ಅದು ಸ್ವಚ್ಛತೆ ವಾಸ್ನೆ ಇರುದಿಲ್ಲ ಅದಕ್ಕೆ ಭಾಳ ಒಂದು ಸ್ವಚ್ಛತೆ ಇರ್ತೈತಿ ಅದನ್ನ ಮಾತ್ರ ಮಾಡಿದ್ವಿ ಅಂದ್ರೆ ನಾವು ಬಾಳೊಂದು ಇದು ಆಗ್ತೈತಿ ಅದಕ್ಕೆ ಅಂತ್ಹೇಳಿ ನಾವು ಭಾಳ ಇದನ್ನ ಮಾಡ್ತೀವಿ ಅದಕ್ಕೆ ನಮ್ಮದು ಭಾಳ ಅಡ್ಗಿ ಮನೆ ನೀಟಾಗಿರ್ತೈತಿ ಅಡ್ಗಿ ಮನಿಯಂಗೆ ನೀಟಾಗಿ ಇಟ್ಕೊಂಡ್ವಿ ಅಂದ್ರೆ ನಮ್ಗೆ ಅಡಿಗೆ ಸಾಮಾಗ್ರಿಗಳನ್ನ ನೀಟಾಗಿರ್ತವು ಎಲ್ಲೆ ನಾವು ಅಡ್ಗಿಯನ್ ಅಡ್ಗಿ ಬಳಸುವ ಸಾಮಾಗ್ರಿಗಳನ್ನ ಎಲ್ಲಿ ಇಟ್ಟಿರ್ತೀವಿ ಅಲ್ಲೇ ಕೈಯಿಂದ ಪಟಕ್ಕನ ತಗೊಂಡು ಹಾಕ್ಬೇಕು ಅಡ್ಗಿ ಮಾಡ್ಬೇಕು ಅನ್ನಂಗೆ ಅನಿಸ್ತೈತಿ ಅವ ಅಡ್ಗಿ ಮನೆ ನೀಟಾಗಿರಲಿಲ್ಲ ಅಂದ್ರೆ ಅವ್ನ ಎಲ್ಲಿಂದ ತಗೊಂಡು ಹಾಕ್ಬೇಕ್ರಿ ನಾವು ಅಂದು ಹುಡ್ಕಾಡ್ಕೊಳ್ತಾ ನಿಂದ್ರಂಗೆ ಆಗ್ತೈತಿ ಅದು ಆಗಂಗಿಲ್ರಿ ನಮ್ಮ ಕಡೆಯಿಂದ ಹೀಗಾಗಿ ನಾವು ಅಡಿಗೆ ಮನೆ ಸ್ವಚ್ಛತೆಯನ್ನು ಇಟ್ಕೊಂಡು ಇಲಿ ಜೊಂಡ್ಗೆ ನೊಣ ಏನೋ ಇರುಬಿ ಬರ್ದಂಗೆ ಕಾಪಾಡ್ಕೊಳ್ತೀವಿ ರೀ ನಮಗೆ ಬಾಳೊಂದು ಅಡ್ಗಿ ಮನೆಯಂದ್ರೆ ಭಾಳ ಪ್ರೀತಿ ರೀ ಅಡ್ಗಿ ಮನಿಗೆ ಯಾರಾದರು ಬಂದ್ರೆ ಏಯ್ಕಿ ಮನೆ ಹೆಂಗೆ ಭಾಳ ಸ್ವಚ್ಛ ಇತ್ತು ನೋಡು ಎಷ್ಟು ಸ್ವಚ್ಛ ಇಟ್ಟಾಳ ನೋಡು ಈಕಿ ನೋಡಿದ್ರೆ ಹೊಲದ ಕೆಲ್ಸಕ್ಕೆ ಹೊಕ್ಕಳ ಹೊಲ ಮಾಡ್ತ್ಳು ಹೊಲಕ್ಕೆ ಹೊಕ್ಕಳ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಹೊಲಕ್ಕೆ ಹೊಕ್ಕಳ ಸಾಯಂಕಾಲ ಆರಕ್ಕೆ ಬರ್ತಾಳೆ ಬಂದರು ಈಕಿ ಹೊಲ ಎಷ್ಟು ಈಕಿ ಅಡ್ಗಿ ಮನೆ ಹೊಲದ್ಲಿಂದನ ಹೋಯ್ ಬಂದರೂನು ಅಡ್ಗಿ ಮನೆ ಎಷ್ಟು ನೀಟಾಗಿಟ್ಟಾಳೆ ನೋಡಿ ಈ ಹೆಣ್ಮಗ್ಳು ಅಂತ ಅಂದಿರ್ಬೆಕ್ರಿ ನಮ್ಗೆ ಅದಕ್ಕೆ ನಾವು ಹಂಗೆ ಮಾಡ್ತೀವಿ ರೀ ಹಂಗೆ ಮಾಡಿ ಬಾಳೊಂದು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಿವ್ರಿ ನಾವು ನಾವು ಅಡ್ಗಿ ಇದು ಈ ಅಡ್ಗಿಗೆ ಬೇಕಾಗುವ ವಸ್ತು ಎಲ್ಲಿ ಇಟ್ಟಿರ್ತೀವಿ ಅಲ್ಲೆ ಸಿಕ್ತೈತ್ರಿ ನಮಗೆ ನಾವು ಏನೋ ಒಂದು ತಪ್ಪಿ ಅಪ್ಪಿತಪ್ಪಿ ಏನು ಒಂದು ಇದ್ನಾದರೂನು ಎಲ್ಲಿ ಇಡಂಗಿರಲಿ ನಾವು ಆಮೇಲೆ ಜೊಂಡ್ಗೆ ಬಂದ್ವು ಜೊಂಡ್ಗೆ ಬಂದು ರೊಟ್ಟಿನ ಹಿಟ್ಟಿನ ಒಳಗೆ ಅದ್ರ ಒಳಗೆ ಕುಂತ್ನಂದ್ರ ಅದು ನಮ್ಗೆ ರೋಗ ರುಜನೆ ಹರಡ್ತೈತೆ ಅಂತೇಳಿ ಅವುಕ್ಕೆ ಎಲ್ಲ ರೀತಿ ಔಷಧವನ್ನು ಬಳಸ್ತೀವಿ ರೀ ನಾವು ಎಲ್ಲಾ ಭಾಳ ಒಂದು ನೀಟ್ನೆಸ್ನಾಗಿ ಮಾಡ್ಕೊಳ್ತೀವಿ ರೀ ನಾವು ಅದಕ್ಕೆ ನಮಗೆ ಭಾಳ ಒಂದು ಇಂಪ್ರೂವ್ ಆಗತ್ರಿ ಹೀಗಾಗಿ ನಮ್ಮ ಮನೆಗೆ ಯಾರೋ ಬಂದರೂ ಗೆಸ್ಟ್ಗಳು ಬಂದರೂನು ಎ ಭಾಳ ಸ್ವಚ್ಛತೆ ಇಟ್ಕೊಂಡಳಪ್ಪಾ ಈಕಿ ಈಕಿಗೆ ಏನು ಅನ್ನಾಕನು ಆಗಂಗಿಲ್ಲ ಭಾರಿ ಬಿಡು ಈಕಿದ ಈಕಿ ಏನು ಎಲ್ಲಿ ನೋಡಿದ್ರೆ ಈಕಿ ನೋಡಿದ್ರೆ ಮನಿಯಾಗೆ ಇರದಿಲ್ಲ ಇಪ್ಪತ್ನಾಲ್ಕು ತಾಸುನು ಮನ್ಯಾಗೆ ಮಕ್ಳರ ಎಷ್ಟು ಇದು ಅದರ ಮಕ್ಳುಂಲಿಂದರ ಏನು ಇದಾಗಂಗಿಲ್ಲ ಮಕ್ಕಳೂನು ನೀಟಾಗಿ ನಮ್ಮ ಮಕ್ಕಳುನ ಆದ್ರುರಿ ಬಂದ್ರು ಅಂದ್ರೆ ಸಾಯಂಕಾಲ ಬಂದು ಇಷ್ಟು ಸ್ವಚ್ಛತೆಯಿಂದ ಕಸ ತೆಗೆದು ಅದನ್ನೆಲ್ಲ ಇದನ್ನ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಅಡಿಗೆ ಮನೆ ನೀಟಾಗಿಟ್ಕೊಂಡು ಅಡಿಗೆ ಮನಿಯಿಂದ ನಮ್ಮ ಮಕ್ಳಿಗೆ ಹೋದ್ರೆ ಗಟ್ಲಿಗ್ಯ ಅಡ್ಗಿ ಮನೆಗೆ ಏನ್ರ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಳು ಹೊಲ್ದಾಗಿಂದ ಬಂದ್ಗಟ್ಲೆ ನಾವು ಏಕ್ಮ ಯಾಕೆ ಮಾಡಿಲ್ಪಾ ನೀವು ಏನಿದು ಇದು ಹಿಂಗನ ಒಂಥರ ಇದರ ಮನೆ ಇದಂಗೈತೆ ಇದು ಅಂತ್ಹೇಳಿ ಬೈತಿವಿ ರೀ ಬೈದರೂನು ಅವ್ರ ಹ ಮನಸ್ಸಿಗೆ ಇದು ಆಗತ್ತೆ ಅವ್ರ್ಗು ನಾವೆ ಹೊಲ್ದಿಂದ ಬರದ್ರಾಗೆ ಎಲ್ಲಾ ಮಾಡಿ ಸ್ವಚ್ಛತೆ ಮಾಡಿ ದೇವ್ರ ಮುಂದೆ ದೀಪ ಹಚ್ಗೊಂಡು ಕುಂತ್ರ ನಮ್ಗೆ ಆರಾಮ ಅನಸ್ತೈತ್ರಿ ಇಲ್ಲಾಂದರೆ ನಮಗೆ ನೋಡಾಕ ಆಗಂಗಿಲ್ಲ ರೀ ನಾವು ಬೈತಿವಿ ರೀ ಬೈದು ಅವ್ಕ ಮಕ್ಕಳಿಗೆ ಒಂಥರ ಇದು ಅನಸ್ತೈತಿ ನಮ್ಮ ಮಕ್ಕಳು ಭಾಳ ಒಂದು ತಿಳ್ವಳಿಕೆ ಇದ್ದರದ್ದಾರ್ರಿ ಅವ್ರು ಆದ್ರನ ಹಂಗೆ ಮಾಡೋದುಲ್ಲ ನಾವು ಹಂಗೆ ಮಾಡೋದಿಲ್ಲ ನಮಗೂ ಭಾಳ ಒಂದು ನಯ ವಿನಯ ಇರಬೇಕು ನಮ್ಗೆ ಅಡ್ಗಿ ಮನಿಯಾಗೆ ಸ್ವಚ್ಛತೆ ಇದ್ರೆ ಶೌಚಾಲಯಗಳಲ್ಲಿ ಸ್ವಚ್ಛತೆ ಇದ್ರೆ ಬಾಳೊಂದು ಮನ್ಸಿಗೆ ಸಮಾಧಾನ ಅಕ್ಕತಿ ಈಗ ನಾವು ಅಡ್ಗಿ ಮನೆಗೆ ಬಂದ ತಕ್ಷಣ ಅದು ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಆಮೇಲೆ ಶೌಚಾಲಯ ಆತು ಹಾಂ ಬಾತ್ರೂಮ್ ಆಯಿತು ಏನೋ ಒಂದು ವಸ್ತು ಒಂದು ಥರದಲ್ಲಿ ವಾಸ್ನೆ ಪಾಸ್ನೆ ಆತಂದ್ರೆ ಕುಂದ್ರಾಕ ಮನಸ್ಸು ಆಗಂಗಿಲ್ಲ ಅಲ್ಲಿ ಊಟ ಮಾಡಕ್ಕೆ ಇದನ್ನ ಮಾಡಕ್ಕ ಮನ್ಸು ಆಗಂಗಿಲ್ಲ ಎನ್ಪಾ ಇದು ನಾವು ಹೆಂಗೆ ಕುಂದ್ರ್ಬೇಕು ಇಲ್ಲಿ ನಮ್ಮ ಮನ್ಸಿಗೆ ಭಾಳ ಬೇಜಾರು ಅಕೈತೆ ಬಿಡು ಅಂತ ತಿಳ್ಕೊಂಡು ನಾವು ಒಂಥರ ನೋವಿನಿಂದ ಇದು ಆಬೇಕನ್ನಾ ಇದು ಇರ್ತೈತೆ ರೀ ಅದಕ್ಕೆ ನಾವೇನು ಇದನ್ನ ಮಾಡಂಗಿರಲಿ ನಾವೆಲ್ಲಾ ಭಾಳ ಇದರೀ ನಾವು ಆಮೇಲೆ ನಮ್ಮದು ರೈತಾಕಿ ಮತ್ಯಾನಂದರೂನು ನಾವು ಏನು ಇದನ್ನ ಮಾಡಂಗಿಲ್ಲ ನಾವೆಲ್ಲ ನೌಕ್ರಿದರ ಆದ್ರೆ ಅವ್ರೆಲ್ಲ ನೀಟಾಗಿರ್ತಾರೆ ಏಯ್ ಅವ್ರು ಹಂಗೆ ಇರ್ತರ ಅವರು ಭಾಳ ಇದು ಅವ್ರು ನೌಕ್ರಿ ಮಾಡ್ತಾರೆ ಅವ್ರ ಮನೆ ನೀಟ್ನೆಸ್ ಇರ್ತೈತಿ ಅನ್ನು ಹಂಗೆ ಇಲ್ರಿ ಯಾಕಂದ್ರೆ ನಾವು ಆದರು ಹೊಲ ಕೆಲಸ ಮಾಡಿದರೂ ನಾವೇನು ಹಂಗೆ ಮಾಡಂಗಿಲ್ಲ ರೀ ಭಾಳ ನೀಟ್ನೆಸ್ಯಿಂದ ಮಾಡ್ಕೊಂಡು ಎಲ್ಲ ಅಡ್ಗಿ ಮಾಡೋದಾತು ಊಟ ಮಾಡೋದಾತು ಎಲ್ಲ ಸ್ವಚ್ಛತೆಯನ್ನು ಮಾತ್ರ ಮಾಡ್ಕೊಂಡು ನಾವು ಒಂದು ಇದನ್ನ ಮಾಡ್ತೀವಿ ರೀ ಅದನ್ನ ಮಾಡ್ದಾಗ ನಮಗೆ ಭಾಳ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತೈತ್ರಿ ಏನೋ ಆದರೂನು ಅಡ್ಗಿ ಮನೆಯಲ್ಲೇ ದೇವ್ರ ಮನೆ ದೇವ್ರ ಬಬ್ಬುವ ಪೂಜೆದ್ರೂಮು ಇರತ್ತೆ ರೀ ಅದನ್ನ ದೇವ್ರ ಪೂಜೆ ಮಾಡಿ ಸ್ನಾನ ಮ ಬೆಳಗ್ಗೆ ಎದ್ದು ಎಲ್ಲ ನಮನಿ ಸ್ವಚ್ಛತೆ ಮಾಡ್ಕೊಂಡು ಕಾಲು ಒರ್ಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಮನ್ಸಿಗೆ ನೆಮ್ಮದಿ ಅನಸ್ತೈತ್ರಿ ಶಾಂತಿ ಸಿಕ್ತೈತಿ ಇಲ್ಲಾಂದ್ರೆ ನಮ್ಗೆ ಎಲ್ಲಿ ಶಾಂತಿ ಸಿಗ್ಬೇಕದು ಸಿಗಂಗಿಲ್ಲ ನಾವು ಯಾವಾಗಲೂ ಸ್ವಚ್ಛತೆ ಇದ್ದರೆ ನಮ್ಗೆ ಅನುಕೂಲ ಅಕತ್ತೆ ರೀ ಏನೋ ಒಂದು ನಮಗೆ ಒಂದು ನೋವಿನಿಂದ ಮನಿಸ್ಸಿಗೆ ಸಮಾಧಾನ ಆಗ್ತೈತೆ ರೀ ಅದನ್ನ ಸಮಾಧಾನ ಇಟ್ಕೊಳಕೆ ನಾವು ಬಾಳೊಂದು ಹೆಮ್ಮೆಯಿಂದ ಇದು ಮಾಡ್ತೀವಿ ರೀ ಏಯ್ ಇಲ್ಪ ನಾನು ಇವತ್ತ ಜಳಕ ಮಾಡಿ ಇನ್ನು ಟೈಮ್ ಎಂಟು ಗಂಟೆ ಆಗೈತಿ ಜಳಕ ಮಾಡಿ ಪೂಜೆ ಮಾಡಿಲ್ಲ ಅಡ್ಗಿ ಮನೆ ಬಿಕೋ ಅಂತೈತಿ ಅಂತಂದ್ರೆ ನಮಗೆ ಭೇಷ್ ಅನ್ಸಲ್ಲ ಅದಕ್ಕೆ ಅವು ಹಂಗೆ ಅನ್ನೊದ್ರ ಬದ್ಲಿ ಬ್ಯಾಡ್ಪ ನಾವು ಸ್ವಚ್ಛತೆ ಇಟ್ಕೊಂಡ್ರೆ ನಾವು ಯಾಕೆ ಇದನ್ನ ಮಾಡ್ತೀವಿ ಅಂತ ಹೇಳಿ ಸ್ವಚ್ಛತೆ ಮಾಡ್ತೀವಿ ರೀ ಎಲ್ಲಾ ಬಾಳೊಂದ ತರ್ಲಿಂದ ಒಂದು ಚೆನ್ನಾಗಿ ಇಟ್ಕೊಳ್ತೀವಿ ಬಿಡ್ರಿ ನಾವು ಆಮೇಲೆ ಯಾವ ವಸ್ತು ಆದರೂನು ಅಲ್ಲೆ ಇರ್ತೈತ್ರಿ ನಾವು ಆಮೇಲೆ ಮೂರು ತಿಂಗ್ಳಿಗೊಮ್ಮೆ ನಾಲ್ಕು ಹಿಂಗೆ ಮೂರು ತಿಂಗ್ಳಿಗೊಮ್ಮೆಮ್ಮೆ ಇಷ್ಟು ಮನಿಯೆಲ್ಲ ತಗದು ನಾವೊಂದು ಬಾಂಡೆ ಪಂಡೆ ಎಲ್ಲಾ ಸ್ವಚ್ಛಗೆ ತಿಕ್ಕಿ ಡಬ್ಯಾನ ಕಾಳು ಅವ್ನೆಲ್ಲಾ ಸ್ವಚ್ಛತೆ ಮಾಡ್ಕೊಂಡು ನಮಗೆ ಅನ್ಕೂಲ ಅಕತ್ರಿ ಇಲ್ಲಾಂದ್ರೆ ನಮ್ಗ ಅನುಕೂಲ ಆಗಂಗಿಲ್ಲ ನಾವು ಒಂಥರ ಇದು ಅಂದಗೆ ಅನಸ್ತೈತಿ ನಾವು ಹೊಲಕ್ಕೆ ಹೋಗೊವು ರೀ ದಿನ ಹೊತ್ತು ಹೊಟ್ರ್ ನಮಗೆ ಏನು ಮಾಡಕೆ ಆಗಂಗಿಲ್ಲ ಅದಕ್ಕಂತಂದು ನಾವು ಎಲ್ಲಾ ಸ್ವಚ್ಛವನ್ನು ಮೊದ್ಲೆಕಿಂದ ಮಾಡ್ಕೊದ್ವಿ ಅಂದ್ರೆ ಅದು ನಮ್ಮ ಟೈಮಿಗೆ ನಮ್ಗೆ ಅನ್ಕೂಲ ಅಕ್ಕತಿ ಆ ಟೈಮಿಗೆ ಅನ್ಕೂಲ ಅದಾಗ ನಾವು ಪಟಕನ ಅವ್ನೇನೊ ಆಯಿ ಒಲಿ ಮ್ಯಾಗ ಏನೋ ಇಟ್ಟು ನೀರಿಟ್ಟು ಕುಕ್ಕರಿಟ್ಟು ಹಾಕಿ ಬೇಯ್ಸ್ಕೊಂಡು ಜಲ್ದಿ ನಾವು ಹೋಗ್ಬೊದಲ್ಲಾ ಮನಿಯಾಗೆ ಇದ್ದಾಗ ಸ್ವಚ್ಛತೆ ಮಾಡ್ಕೊಂಡು ಅಡ್ಗಿ ಮನಿಯೆಲ್ಲಾ ನೀಟಾಗಿಟ್ಕೊಂದ್ವಿ ಅಂದ್ರೆ ಲಘು ನಮ್ಮ ಪಟ್ಟನ ಕೈಗೆ ಸಿಗ್ತವಲ್ಲಾ ಅಂತ್ಹೇಳಿ ನಾವೆಲ್ಲ ವ್ಯವಸ್ಥೆನೂ ಮಾಡ್ಕೊಂಡು ಇರ್ತೀವಿ ರೀ ನಮಗೆ ಅತೀ ಪ್ರೀತಿಯಿಂದ ಇರ್ತೀವಿ ರೀ ನಾವು ನಮ್ಮ ಮನೆಯಾಗೆ ಯಾರು ನಾವು ಇರೋರು ಮೂರು ಜನ ಇದ್ದರೂನು ಎಲ್ಲಾರೂ ಸ್ವಚ್ಛತೆ ಕಾಪಾಡ್ಕೊಂಡು ಸ್ವಚ್ಛತೆಯಿಂದ ಬಾಳ್ತೀವಿ ರೀ ನಾವು ನಮಗೆ ಯಾರು ಬಂದರೂನು ಏನು ಅನ್ನೊಂಗಿಲ್ಲ ಏಯ್ ಭಾಳ ಇದು ಅದರವರು ಭಾಳ ನೀಟ್ನೆಸ್ ಅದಾಳ ಆ ಹೆಣ್ಮಗ್ಳು ಅಂತ್ಹೇಳಿ ಒಂಥರ ಇದ್ರ್ಲಿಂದ ಇದು ಮಾಡ್ತಾರೆ ರೀ ಏನೋ ಒಂದು ಬಂದರೂ ಸಹಿತ ಅವರು ಬಂದರು ಪ್ರೀತಿಲಿಂದ ಕುತ್ಕೊಂಡು ಮಾತಾಡಿ ನಾಲ್ಕು ಮಾತು ಮಾತಾಡಿ ಚಂದೈಗೆ ಹೋಗ್ತಾರೆ ರೀ ಇಲ್ಲಾಂದ್ರ ನಾವು ಅಡ್ಗಿ ಮನೆ ನೀಟಾಗೆ ಇಟ್ಕೊಳಿಲ್ಲ ಅಂದ್ರೆ ಅವ್ರು ಬರಕ ಹಿಂದೆ ಮುಂದೆ ನೋಡ್ತಾರೆ ಅವ್ರು ಬರಲಿಲ್ಲ ಅಂದ್ರೆ ನಮ್ಗೆ ಏಯ್ ಯಾಕೆ ಬರವಲ್ದ್ರಪ್ಪಾ ಇವ್ರು ಏನು ಏನು ಬಿಡು ನಮ್ಗೆ ಅವರಿಗೆ ಏನೈತೆ ಏನು ಬಿಡೊ ಅಂತಂದು ನಾವು ತಿಳ್ಕೊಳ್ತೀವಿ ಅದಕ್ಕೆ ಏನು ಸಮಸ್ಯೆ ಇಲ್ರಿ ಅದು ಎಲ್ಲಾ ಭಾಳ ಓಕೆ ಅನಸ್ತೈತ್ರಿ ಭಾಳ ಒಂದು ಇದ್ರ್ಲಿಂದ ಮಾತಾಡ್ತೀವಿ ರೀ ನಾವು ನಾವು ಮಾಡದೊಂದ್ರ ಏನಿಲ್ಲ ಬಿಡ್ರಿ ಅಕ್ಕಪಕ್ಕದವ್ರು ಎಲ್ಲಾ ಹೌದು ಹೌದು ಅಂದಿರ್ಬೆಕು ಹಂಗೆ ಮಾಡ್ತೀವಿ ರೀ ಅವ್ರು ಆದ್ರೆ ಹಂಗೆ ಮಾಡ್ತಾರೆ ರೀ ಒಟ್ಟು ಅಡ್ಗಿ ಮನೆ ಅಂದ್ರೆ ಸ್ವಚ್ಛತೆ ಇಟ್ಕೊಳದು ರೀ ಆಮೇಲೆ ಜಿರಳೆ ಬಾರ್ದಂಗ ಇದು ಬರ್ದಂಗ ನೋಡ್ಕೊಳೋದು ನಮ್ಮ ವ್ಯವಸ್ಥೆ ಇರ್ತೈತೆ ರೀ ನಮ್ಮ ಕಾರ್ಯಕ್ರಮ ಇರ್ತೈತಿ ನಾವು ಮಾಡ್ಕೊಳ್ತೀವಿ ರೀ ಅಡಿಗೆ ಮನೆ ಎಷ್ಟು ನೀಟ್ ಇರ್ತೈತೆ ಅಷ್ಟು ಓಕೆ ರೀ